ನಮ್ಮ ಭಾರತದಲ್ಲಿ ಶಿಕ್ಷಣದ ವ್ಯವಸ್ಥೆ ಮೊದಲಿನ ಥರ ಇಲ್ಲ ತುಂಬನೇ ಬೆಳ್ವಣಿಗೆ ಆಗಿದೆ ಟೆಕ್ನಾಲಜಿ ಅನ್ನೋದು ಏನಿದೆ ಅದು ತುಂಬ ಇಂಪ್ರು ಆಗಿದೆ ಎಜುಕೇಶ್ನಲಲ್ಲಿ ಎಜುಕೇಶನ್ ಸಿಸ್ಟಮ್ ಟೆಕ್ನಾಲಜಿ ಅನ್ನೋದು ಬಂದಿದೆ ಈಗ ಸ್ಕೂಲ್ಗಳಲ್ಲಿ ನಾವು ನೋಡಬೋದು ಮೊದಲು ಬರಿ ಬ್ಲಾಕ್ ಬೋರ್ಡ್ ಅಂತ ಇತ್ತು ಇವಾಗ ಸ್ಮಾರ್ಟ್ ಬೋರ್ಡ್ ಅಂತ ಬಂದಿದೆ ನಾವು ಏನೇ ಹೇಳಬೇಕಂದ್ರು ನಾವು ಬ್ಲಾಕ್ ಬೋರ್ಡ್ ಮೇಲೆ ಬರೆಬೇಕಂತ ಏನಿಲ್ಲ ಪಿ ಪಿ ಟಿ ಪ್ರೆಸೆಂಟೇಷನ್ ಮಾಡೋದು ಸ್ಮಾರ್ಟ್ ಬೋರ್ಡ್ಲ್ಲಿ ತೋರಿಸೋದು ಈ ಥರ ಎಲ್ಲ ಮಾಡಬೌದು ಮಕ್ಳಿಗೆ ತುಂಬ ಬೇಗ ಎಟ್ರಾಕ್ಟಿವ್ ಆಗುತ್ತೆ ಈಗ ಮನೆಲ್ಲಿ ಮಕ್ಳು ಟಿವಿಯೇ ನೋಡ್ತಾರೆ ಅದು ತುಂಬ ಎಟ್ರಾಕ್ಟಿವ್ ಹಾಗೆ ಕಾಸ್ ಸ್ಕೂಲಲ್ಲು ಕೂಡ ಸ್ಮಾರ್ಟ್ ಕ್ಲಾಸ್ಸಲ್ಲಿ ಎಲ್ಲವೂ ತೋರಿಸಿದ್ರೆ ಅವ್ರಿಗೆ ತುಂಬ ಎಟ್ರಾಕ್ಟಿವ್ ಆಗುತ್ತೆ ಕೂಡ ಅದಕ್ಕೆ ಸ್ಮಾರ್ಟ್ ಕ್ಲಾಸ್ನ ಎಲ್ಲ ಸ್ಕೂಲಲ್ಲು ಇವಾಗ ಬಳಸ್ತಾರೆ ಮತ್ತೆ ಇವಾಗ ಬರಿ ಆಕ್ಟಿವಿಟೀಸ್ ಅಂತ ಏನಿದೆ ಅದು ಮೊದಲು ಇರ್ತಿರ್ಲಿಲ್ಲ ಇವಾಗ ಆಕ್ಟಿವಿಟೀಸ್ ಕೂಡ ಸೇರಿಕೊಂಡಿದೆ ಬರಿ ಓದೋದು ಅಂತಲ್ಲ ತುಂಬ ಈಗ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಏನಿದೆ ಅಲ್ಲಿ ಜಾಸ್ತಿ ಇವಾಗ ಸ್ಟಡೀಸ್ಗಿಂತ ಹೆಚ್ಚಾಗಿ ಬೇರೆ ಒಂದು ಆಕ್ಟಿವಿಟಿಸ್ನ ಗಮನ ಕೊಡ್ತಾರೆ ಕರಾಟೆ ಕಲಿಸೋದಾಗ್ಲಿ ಅಥ್ವಾ ಕ್ಲಾಸಿಕಲ್ ಡ್ಯಾನ್ಸ್ನ ಕಲಿಸೋದಾಗ್ಲಿ ಮತ್ತು ಪೇಂಟಿಂಗ್ ಈ ಥರ ಅವ್ರ್ಗೆ ಒಂದು ಮಗುಗೆ ಯಾವುದ್ರ ಮೇಲೆ ಆಸಕ್ತಿ ಇರುತ್ತೆ ಆ ಆ ಅಭ್ಯಾಸನ ಅವರು ಮಾಡಿಸ್ತಾರೆ ಸ್ಕೂಲಲ್ಲಿ ಬೇರೆ ಒಂದು ಫಾರಿನ್ ಕಂಟ್ರೀಸಲ್ಲಿ ನಾವು ನೋಡಬೌದು ತುಂಬಾನೆ ಅಪ್ಡೇಟ್ ಆಗಿರ್ತಾರೆ ಅಲ್ಲಿ ಎಲ್ಲ ವಿಷಯದಲ್ಲೂ ತುಂಬಾನೇ ಚಿಕ್ಕ ವಯಸ್ಸಿಂದಲೇ ಅವ್ರಿಗೆ ಎಲ್ಲವೂ ಕಲಿಸ್ಕೊಂಡು ಬರ್ತಿರ್ತಾರೆ ನಮ್ಮ ಭಾರತ ಎಜುಕೇಷನ್ ಅನ್ನೋ ಒಂದು ಸಿಸ್ಟಮಲ್ಲಿ ಸ್ವಲ್ಪ ಹಿಂದೆ ಇರಬೌದು ಫಾರಿನ್ ಕಂಟ್ರಿಗೆ ಕಂಪೇರ್ ಮಾಡಿದರೆ ಆದರೆ ಅದನ್ನು ತುಂಬ ಅಳವಡಿಸ್ಕೊಂಡು ಅವರು ಟೆಕ್ನಾಲಾಜಿನ ಅಳವಡಿಸ್ಕೊಂಡು ಮಕ್ಳಿಗೆ ಯಾವ ವಿಷಯದಲ್ಲಿ ಏನು ಹೇಳಿಕೊಡ್ಬೇಕು ಅಥ್ವಾ ಯಾವುದು ತುಂಬ ಮುಖ್ಯವಾಗುತ್ತೆ ಅದನ್ನೆಲ್ಲ ಒರ್ಸ್ತ್ ಹೊಸ್ತಾಗಿ ಒಂದೊಂದಾಗಿ ಒಂದೊಂದಾಗಿ ನಮ್ಮ ಈಗ ಸ್ಕೂಲಿನಲ್ಲಿ ಕಾಲೇಜ್ಗಳಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತಾಯಿದ್ದಾರೆ